ಹಲೋ ಯಾರು ಹೌದ ಏನು ಹೇಳ್ರಿ ಸರ್ ಹಾಂ ಹೌದ ನಾನು ಟೂರಿಶ್ಟ್ ಗೈಡರು ನೀವು ಹಾಂ ಹೌದ ಸರ್ ಹಾಂ ಬರ್ರಿ ಸರ್ ಹಾಂ

ಎಸ್ ಸರ ಫುಡ್ಡಿಂದು ವ್ಯವಸ್ಥೆ ಎಲ್ಲ ಭಾರಿ ಸಕ್ಕತ್ತು ಐತೆ ಸರ್ ಇಲ್ಲಿ ಮೂರು ನಾಲ್ಕು ಓಟ್ಲುಗುಳು ಇದ್ದಾವೆ ಸರ್ ಹಾಂ ಮತ್ತೆ ನಿಮಗೆ ಯಾವ ಓಟ್ಲು ಬೇಕೊ ಮತ್ತೆ ಆ ಓಟ್ಲಗೆ ಕರ್ಕೊಂಡು ಹೋಗ್ತಿವ್ ಸರ್ ಭಾಳ ಜನಕ್ಕೆ ಬಂದಿರೋರಿಗೆಲ್ಲ ಒಳ್ಳೊಳ್ಳೆ ಓ ಫುಡ್ಡೆ ಕೊಟ್ಟಿದಿವಿ ಸರ್ ಬೇಕಿದ್ರೆ ನೀವು ಮಾರ್ನಿಂಗೂ ಒಂಬತ್ತು ಗಂಟೆ ಬಂದ್ರೆ ಮತ್ತೆ ನಿಮಿಗೆ ಯಾವ ಫುಡ್ ಬೇಕೋ ಆ ಓಟ್ಲದ್ದೇ ಅದೆ ಫುಡ್ಡಿಂದೆ ವ್ಯವಸ್ಥೆ ಮಾಡ್ಕೊಡ್ತಿನಿ ಸರ್ ನಿನ್ನೆ ನಾಲ್ಕು ಓಟ್ಲ್ ನಿಮಿಗೆ ಯಾವ ಓಟ್ಲ್ ಬೇಕು ಆ ಓಟ್ಲು ಹಾಂ ಸರಿ ಸರ್ ಅಲ್ಲಿ ದಿ ಬಿರ್ಯಾನಿ ಪಾಯಿಂಟ್ ಅಂತಿದೆ ಸರ್ ಅಲ್ಲಿ ಭಾರಿ ಫೇಮಸ್ಸು ಸರ್

ಸರ್ ಅಲ್ಲಿ ಸರಿಯಾದ ಟೈಮ್ ರೈಸ್ ಬಾತು ಚಿತ್ರಾನ್ನ ಇಡ್ಲಿ ದೋಸೆ ಎಲ್ಲ ಇದೆ ಸರ್ ಮತ್ತೆ ತಿರಗ ಮಧ್ಯಾಹ್ನ ಟೈಮು ನಿಮ್ಗೆ ವೆಜಿಟೇರಿಯನ್ ಇದೆ ಮತ್ತೆ ನಾನ್ ವೆಜಿಟೇರಿಯನ್ ಇದೆ ಸರ್ ಕುಶ್ಕಾ ಇದೆ ಮತ್ತೆ ನಿಮಿಗೆ ಈ ಎಗ್ ರೈಸ್ ಇದೆ ಬೇಡಂದ್ರೆ ಮಸಾಲ ರೈಸು ಗೀ ರೈಸು ಮತ್ತೆ ರಾತ್ರಿಗೆ ಅಷ್ಟೆ ಸರ್ ಮಧ್ಯಾಹ್ನ ಹೊತ್ತೂ ಮತ್ತೆ ನಿಮಿಗೆ ಯಾವ ಥರ ಸರು ವೆಜ್ ಅಂದರೆ ಗೀ ರೈಸು ಮಸಾಲ ರೈಸ್ ಆ ಥರ ಸಿಗ್ತವೆ ಸರ್ ಆಮೇಲೆ ಫ್ರೈಡ್ ರೈಸ್ ಆ ಥರ ಸಿಗ್ತವೆ ನಾನ್ ವೆಜಿಟೇರಿಯನು ಐತೆ ವೆಜಿಟೇರಿಯನ್ ಐತೆ ಸರ್ ಹ್ಞೂ ಸರ್ ಚೆನ್ನಾಗಿದೆ ಸರ್ ಹಾಂ ಮತ್ತೆ ನಿಮಗೆ ಮತ್ತೆ ರೂಮು ಕೊಡ್ತೀವಿ ಓಟ್ಲಗೆ ಕರ್ಕೊಂಡು ಹೋಗ್ತಿವ್ ಎಲ್ಲ ಮಾಡ್ತಿವಿ ಸರ್ ಭಾಳ ಜನಕ್ಕೆ ಬಂದಿರೋರಿಗೆಲ್ಲ ಒಳ್ಳೊಳ್ಳೆ ಓಟ್ಲಿಗೆ ಕರ್ಕೊಂಡು ಹೋಗಿ ಊಟ ಮಾಡ್ಸಿದೀವಿ ಸರ್ ಈಗ ಎಷ್ಟೊಂದು ಜನ ಊಟ ಎಲ್ಲ ಮಾಡಿ ಹೋದರೆ ಭಾರಿ ಚೆನ್ನಾಗಿದೆ ದುರ್ಗದ ಊಟ ಅನ್ನ ಅಂತನು ಹೇಳಿದಾರೆ ಚಂದವಳ್ಳಿ ಪ್ಲೇಸು ಚೆನ್ನಾಗಿದೆ ಮತ್ತೆ ತಿರ್ಗ ರೂಮು ಚೆನ್ನಾಗಿದೆ ಅಂತೇಳಿ ಹೋಗಿದಾರೆ ಹಾಂ ಹಾಂ ಬರ್ರೀ ಸರು ಮತ್ತೆ ನೀವೇನು ಊಟದ ಬಗ್ಗೆ ಯೋಚನೆ ಮಾಡಬೇಡ್ರಿ ನಿಮಗೆ ಒಳ್ಳೊಳ್ಳೆ ಊಟನೆ ಕೊಡಸ್ತೀವಿ ನಿಮಗೆ ಯಾವ ಥರ ಬೇಕು ಆ ಥರ ಸರಿ ಹಾಂ ಹಾಂ ಸರಿ ಸರ್ ಇಡ್ತೀವಿ ಓಕೆ ಸರ್ ಸರಿ